ನಮ್ಮ ಹಳ್ಳಿಯಲ್ಲಿ ನಡಿತಕ್ಕಂಥ ವ್ಯವಹಾರ ವ್ಯವಹಾರಗಳು ಯಾವ್ಯಾವೆಂದರೆ ಯಾವುದೆ ಒಂದು ದನಗಳ್ ಆಗಲಿ ದನಗಳ್ ಮಾರಾಟ ಆಗ್ತಾವೆ ಹೊಲಗಳ್ ಮಾರಾಟ ಇರ್ತಾವೆ ಮತ್ತು ಬೇರೆ ಎಲ್ಲ ಅವೂ ಬೆಳೆಗಳು ಜೋಳ ರಾಗಿ ತಗೋಳವು ಮಾಡೋವು ಇರ್ತಾವೆ ಬಟ್ ದನಗಳು ದನಗಳು ಒಂದು ರೇಟು ಇರ್ತಾವೆ ಮತ್ತು ಮರ ನಾವು ಬೆಳಿತಕ್ಕಂಥ ಧವಸ ಧಾನ್ಯಗಳು ಕೂಡ ಒನ್ನೊಂದು ರೇಟ್ ಇರ್ತಾವೆ ಹಂಗಾಗಿ ಒಂದು ಜೋಳ ಜೋಳ ಬಂದು ಎರಡು ಸಾವಿರದ ಒಂಬೈನೂರು ಎರಡು ಸಾವಿರದ ಎಂಟ್ನೂರು ಎರಡುವರೆ ಸಾವ್ರ ರುಪಾಯಿ ರೇಟ್ ಇರ್ತೆ ಊಟದ್ ಜೋಳ ಮೆಕ್ಕೆ ಜೋಳ ಎರಡು ಸಾವ್ರ ರುಪಾಯಿ ಇರ್ತದೆ ಮೆಕ್ಕೆ ಜೋಳ ಬಟ್ ಒಣಗಿದ್ದೂ ರೇಟ್ ಬೇರೆ ಹಸಿ ಕಾಳು ರೇಟ್ ಬೇರೆ ಹಂಗಾಗಿ ಒಣ್ಗಿರೋವು ರೇಟ್ ಜಾಸ್ತಿ ಇರ್ತಾವೆ ಮೆಕ್ಕೆ ಜೋಳ ಒಣಗಿರೋ ಮೆಕ್ಕೆ ಜೋಳ ರೇಟ್ ಜಾಸ್ತಿ ಇರ್ತಾವೆ ಹಸಿ ಕಾಳು ಕಡಿಮೆ ಇರ್ತದೆ ಹಂಗಾಗಿ ಅವರು ತಗೋಳೊಕ್ ಬಂದಿರ್ತಕಂಥವ್ರು ನೋಡ್ತಾರೆ ನೋಡ್ಬಿಟ್ಟು ಇದು ಯಾ ಇದು ಹೆಂಗೈತಿ ಇದು ಹೆಂಗಿಲ್ಲ ಇದೂ ಏನು ಒಟ್ಟು ಫುಲ್ ಡ್ರೈ ಇದೆ ಮಾಲು ಡ್ರೈ ಇಲ್ಲ ಅಂತೇಳ್ಬಿಟ್ ನೋಡಿ ನೋಡಿ ತಗೋಂತಾರೆ ಡ್ರೈ ಇದ್ರೆ ಓಕೆ ಪಾ ಆಯ್ತು ಅಂದು ಒಂದು ಎರಡು ಸಾವಿರ ಎರಡುವರೆ ಸಾವ್ರ ರುಪಾಯಲ್ಲಿ ತಗೋಂತಾರೆ ಬಟ್ ರಾಗಿ ರಾಗೀ ಕಾಳೂ ಒನ್ಸೊಲ್ಪ ಕೆಂಪಗೆ ಚೆನ್ನಾಗ್ ಇತ್ ಅಂದ್ರೆ ಮೂರುವರೆ ಸಾವಿರ ನಾಲ್ಕು ಸಾವ್ರ ರುಪಾಯಿ ರೇಟ್ ಹೇಳ್ತಾರೆ ಬಟ್ ಅದೊಂದು ಸ್ವಲ್ಪ್ ಚೆನ್ನಾಗಿತ್ತು ಸ್ವಲ್ಪಾ ಕೆಂಪ್ಗೆ ಇಲ್ಲ ಕಪ್ಪು ಇದ್ರೆ ರೇಟು ಕಡಿಮೆ ಆಗತದೆ ಹಂಗಾಗಿ ಬಿಟ್ಟು ಒನೊಂದು ಧವಸ ಧಾನ್ಯಗೆ ಒಂದೊಂದು ಥರ ಒಂದೊಂದು ವ್ಯಾಪಾರ ಇನ್ನು ಮತ್ತು ಇನ್ನು ಊಟದ್ ಜೋಳ ಊಟದ್ ಜೋಳ ಬಂದ್ಬಿಟ್ಟೂ ಎರಡು ಸಾವಿರ ನಾಲ್ಕುನೂರು ಎರಡು ಸಾವಿರದ ಐನೂರು ಒಟ್ಟು ಮೂರು ಸಾವಿರದ ಲೆಕ್ಕಕ್ಕೆ ಮೂರು ಸಾವಿರ ಲೆಕ್ಕಕ್ಕೆ ಅವನ್ನು ತಗೋತಾರೆ ಒಂದು ಕ್ವಿಂಟಾಲ್ಗೆ ಮೂರು ಸಾವ್ರ ರುಪಾಯಿ ಅದು ಕೂಡ ಜೋಳ ಸ್ವಲ್ಪ್ ಡ್ರೈ ಇದ್ರೆ ಜರಾ ರೇಟ್ ಆಗತ್ತೆ ಬಟ್ ಕಾಳು ಇದ್ರೇ ರೇಟು ಕಡಿಮೆ ಆಗತದೆ ಹಂಗಾಗಿ ಬಿಟ್ಟು ಒಂದು ಒಂದೊಂದು ಒಂದೊಂದು ಧವಸ ಧಾನ್ಯಗಳು ಒನ್ನೊಂದು ಥರ ಒಂದು ರೇಟು ವ್ಯಾಪಾರಿ ತಗೊಳ ತಗೋಳೋಕ್ ಬರ್ತಿರ್ತಕಂಥ ಈ ವ್ಯಾಪಾರಿಗಳು ನೋಡ್ತಾರೆ ನೋಡ್ಬಿಟ್ಟು ಹೆಚ್ಚು ಕಡಿಮೆ ಹೆಚ್ಚು ಕಡಿಮೆ ಆಯಿತು ಮಾಡೋಣ ಅಂತಂತೇಳ್ಬಿಟ್ಟು ಮಾಡ್ಕೊಂಡ್ ತಗೊಂಡು ಹೋಗ್ತಾರೆ ಬಟ್ ಭೂಮಿಗಳು ಭೂಮೀ ರೇಟು ಒಂದೊಂದು ಸ್ ಒನೊಂದು ಹೊಲಗಳು ಒಂದೊಂದು ರೇಟು ರೋಡ್ನಲ್ಲಿ ಇರ್ತಕಂಥ ಹೊಲಗಳು ರೇಟು ರೋಡ್ ಬಿಟ್ಟು ದೂರ ಇರ್ತಕ್ಕಂಥವ್ ಒಂದು ರೇಟು ಒಂದು ರೇಟ್ ಇರ್ತವೆ ತಗೋಳಕ್ ಬಂದಿರ್ತಾರಂಥ ವ್ಯಾಪಾರಿಗಳು ಹೆಚ್ಚು ಕಡಿಮೆ ಮಾಡೋಣ ಹೆಚ್ಚು ಕಡಿಮೆ ತಗಳೋಣ ಅಂತೇಳಿ ಬಿಟ್ಟು ತಗೋಳೋಕೆ ಪ್ರಯತ್ನ ಮಾಡ್ತಾರೆ ವ್ಯಾಪಾರ ಮಾಡೋಕೆ ತೆಗೆದುಕೊಂಡು ಹೋಗ್ ಖರೀದಿ ಮಾಡೋದ ಅದನ್ನು ಒಂದೊಂದು ರೇಟ್ ಹೊಲ್ಗಳು ಯಾವ ಥರ ಇರ್ತಾವೆ ಹೊಲ್ಗಳು ಯಾವ ಥರ ಇರೋಲ್ಲ ಕೆಂಪು ನೆಲಗಳೆ ಬೇರೆ ಕೆಂಪು ನೆಲಗಳೆ ಬೇರೆ ಈ ಮಡ್ಸರನೆ ಬೇರೆ ಎರೆ ಭೂಮಿನೆ ಬೇರೆ ಹಾಂ ಅದರ ಪಂಪ್ ಸೆಟ್ ಇದೆಇಲ್ಲ ಅಂತ ಕೇಳ್ತಾರೆ ಪಂಪ್ ಸೆಟ್ ಇಲ್ಲದಿರು ಬೇರೆ ರೇಟು ಪಂಪ್ ಸೆಟ್ ಇದ್ರು ಒಂದು ರೇಟು ಹಂಗೆ ಮಾಡ್ಬಿಟ್ಟು ಹೆಚ್ಚು ಕಡಿಮೆ ಹೆಚ್ಚು ಕಡಿಮೆ ಮಾಡ್ತಿರ್ತಾರ ರೇಟ್ನಲ್ಲಿ ರೇಟ್ನಲ್ಲಿ ಹೆಚ್ಚು ಕಡ್ಮೆ ಮಾಡ್ಬಿಟ್ಟು ತಗೊಂಡ್ ಹೋಗೋಕೆ ಪ್ರಯತ್ನ ಪಡ್ತಿರ್ತಾರೆ ಎರೆನೆಲ ಬಂದ್ಬಿಟ್ಟೂ ಒಂದು ಎಕ್ರೆಗೆ ಹದಿನೈದ್ರಿಂದ ಇಪ್ಪತ್ತು ಲಕ್ಷ ತಗೊಂಡ್ ಹೋಗ್ತಕಂಥ ಬಂದೋರ್ ಅವರು ಹೆಚ್ಚು ಕಡಿಮೆ ಮಾಡ್ಕೊಂಡು ತಗೊಂಡು ಹೋಗಾಕೆ ಪ್ರಯತ್ನ ಮಾಡ್ತಾರೆ ಹತ್ತರಿಂದ ಹತ್ತರಿಂದ ಹದಿನೈದು ಸಾವಿರ ಹದಿನೈದು ಲಕ್ಷ ಹದಿನೈದು ಸಾವಿರ ಅದೆ ಕೆಂಪು ಕೆಂಪು ನೆಲಗಳು ರೋಡ್ ಸೈಡ್ ಇದ್ರೆ ಒಂದು ರೇಟು ರೋಡು ಹೊರಗಡೆ ಇದ್ರೆ ಒಂದು ರೋಡ್ ಒಳಗೆ ಇದ್ರೆ ಒಂದು ರೇಟು ಊರು ಊರು ಬಡ್ಡೆಗಿತ್ತಂದ್ರೆ ಇನ್ನು ಕ್ವಾಸ್ಟ್ಲಿ ಆಗತದೆ ಸೈಟ್ಗಳು ಮಾಡೋಕೆ ಅದ್ಕೆ ಇದ್ಕೆ ಮಾಡ್ಬಿಡೋಣ ಅಂತೇಳ್ಬಿಟ್ಟು ಮಾಡ್ತಾರೆ ಹಂಗಾಗಿ ಹೆಚ್ಚು ಕಡ್ಮೆ ಹೆಚ್ಚು ಕಡ್ಮೆ ನಡ್ಕೊಂಡ್ ಹೋಗ್ತಾವ್ ಅದು ಮಾಡ್ಕೊಂಡ್ ಹೋಗ್ತಾರ್ ಅದೂ ಒಟ್ಟು ಇನ್ನು ಉಳಿದವು ಇನ್ನು ಉಳಿದೆಲ್ಲ ಭೂಮಿಗಳೆಲ್ಲಾ ಹೆಚ್ಚು ಕಡ್ಮೆ ಹಳ್ಳಿ ಹಳ್ಳಿ ವಾತಾವರ್ನದಾಗೆ ಏನು ಅದೇನು ಇದ್ರದ್ದು ಅಥ್ವ ಮಾರ್ಕೆಟಿಗೆ ಆ ರೇಟ್ ಒಳಗೆ ಇದು ಮಾಡ್ಕೋತ್ ಹೋಗ್ತಾರೆ ಮತ್ತು ಇನ್ನಿದ್ದವೆಲ್ಲ ಯಾವ್ಯಾವ ಹೊಲಗಳಾಗ್ಲಿ ಯಾವ್ಯಾವ ಯಾವ ಥರದ ವಸ್ತುಗಳಾಗಿರಲಿ ವಸ್ತುಗಳೂ ಅಂದರೆ ಏನೂ ಮಾಡೋರ್ ಮಾಡೋದ್ ಅದು ಇದು ಹೊಲಗಳ್ ಆಗಲಿ ದನಗಳ್ ಆಗಲಿ ಒಂದು ಮೇಕೆಗಳು ಮೇಕೆಗಳ್ ಮಾರಾಟ ಮಾಡೋದ್ ಮೇಕೆಗಳ್ ಮಾರಾಟ ಮಾಡೋದ್ ಒಂದು ಮೇಕೆಗ್ ಇಷ್ಟು ಅಂತ ಇರುತ್ತದೆ ಹಳ್ಳಿಗಳಲ್ಲಿ ಅವ್ರು ಹಳ್ಳಿಲ್ ಬಂದು ಮೇಕೆ ಕುರಿ ತಗೋಳದು ಹೋಗದು ಮಾರೋದು ಬರೋದು ಒನ್ನೊಂದು ಪಟ್ಲಿ ಅದು ಪಟ್ಲಿ ಬೇರೆ ಕುರಿನೆ ಬೇರೆ ಅವು ಪಟ್ಲಿ ರೇಟು ಹದ್ನೆಂಟು ಇಪ್ಪತ್ತು ಸಾವ್ರ ರುಪಾಯಿ ಇರ್ತದೆ ಕುರಿ ರೇಟ್ ಹದಿನೈದು ಸಾವಿರ ಹತ್ತು ಸಾವಿರ ಹಿಂಗೆ ಇರ್ತದೆ ಕುರಿಗೆ ಅಂತು ಮೇಕೆ ಮೇಕೆಗಂತು ಕುರಿನೆ ಜಾಸ್ತಿ ರೇಟ್ ಇರ್ತದೆ ಹಂಗಾಗಿ ಬಿಟ್ಟು ಕುರಿದೂ ಬೇರೆ ಮೇಕೆವ್ ಬೇರೆ ಇವೆಲ್ಲ ಮಾಡ್ಕೊತ ಮಾ ಇವೆಲ್ಲ ಮಾಡ್ಕೊತ್ ಮಾರಾಟ ಮಾಡ್ಕೊತ ಹೆಚ್ಚು ಕಡಿಮೆ ಹೆಚ್ಚು ಕಡ್ಮೆ ಈ ಊರಲ್ಲಿ ಇಷ್ಟು ಆ ಊರಲ್ಲಿ ಇಷ್ಟು ಅಂತೇಳಿ ಬಿಟ್ಟು ಮಾಡ್ಕೊತ್ ರೇಟ್ ತಗೋ ಮಾರ್ಕೋತ ಹೋಗಿ ಹೋಗಿ ಬಿಡ್ತಾರ ಹೆಚ್ಚು ಕಡಿಮೆ ಅಂತೇಳ್ಬಿಟ್ಟು ಆಮೇಲೆ ಈಗ ನಮ್ಮ ಹಳ್ಳಿಯಲ್ಲಿ ನಮ್ಮ ಹಳ್ಳಿಯಲ್ಲಿ ಏನಪ್ಪ ಅಂದರೆ ಈಗ ಕುರಿ ರೇಟು ಮೇಕೆ ರೇಟು ದನಗಳ್ ರೇಟು ಮತ್ತು ಧವಸ ಧಾನ್ಯಗಳದ್ ರೇಟು ಮತ್ತು ಯಾವ್ದೆ ಒಟ್ಟು ಒಂದು ವಸ್ತುಗಳ ರೇಟು ಒನ್ನೊಂದು ತಗೋ ಒನ್ನೊಂದು ರೇಟು ಒನ್ನೊಂದು ಥರ ಇರುತ್ತವೆ ಹದಿನೈದರಿಂದ ಇಪ್ಪತ್ತು ಇಪ್ಪತ್ತರಿಂದ ಮೂವತ್ತು ಮೂವತ್ತು ಹಿಂಗೆ ಇರ್ತವೆ ಮಾಮೂಲಿ ಕುರಿ ಮಾರಾಟ ಕುರಿ ಮಾರಾಟ ಆಗಲಿ ಈಗಾ ಹಸು ಮಾರಾಟ ಆಗಲಿ ಮರಗಳು ಮಾರಾಟ ಆಗಲಿ ಮಾರಾಟಗಳಾದ್ರೆ ಅಲ್ಲೀ ಇದ್ರಿಂದ ಹದಿನೈದು ಹದಿನಾರು ಹಿಂಗ ಇದೆ ಥರಾ ಇರತದೆ ಹಂಗಾಗಿ ಅವೆಲ್ಲ ಏನಪ್ಪ ಒಂದು ರೇಟೂ ಮಾಡ್ಕೊಂಡ್ ತಗೊಂಡ್ ಹೋಗಾಕ ಬರೋಕೆ ಪ್ರಯತ್ನ ಮಾಡ್ತಿರ್ತಾರೆ ಹಳ್ಳಿಗಳಲ್ಲಿ ಒಂದು ರೇಟ್ಗಳ್ ಮಾಡಿ ತಗೊಂಡ್ ಹೋಗೋದು ತಗೊಂಡ್ ಬರೋದು ತಗೊಂಡ್ ತೆಗದ್ಕೊಂಡು ಹೋಗೋದು ತೆಗೆದ್ಕೊಂಡು ಬರೋದು ಇಷ್ಟೂ ಎಲ್ಲ ಅಷ್ಟು ಇಷ್ಟು ಅಂತೇಳಿ ಬಿಟ್ಟು ಅವರು ಬಂದು ತಗಳೋಕೆ ಖರೀದಿ ಮಾಡ್ಕೊಳೊರು ಇಷ್ಟೆಲ್ಲ ಮಾ ಇಷ್ಟು ಇಲ್ಲ ಇಷ್ಟು ಆದ್ರೆ ಕೊಡ್ತೀವಿ ಇಷ್ಟಿಲ್ಲ ಇಷ್ಟು ಆದರೆ ಇದು ಮಾಡ್ತೀವಿ ನಾವು ಅಂತೇಳ್ಬಿಟ್ಟು ಕೊಡೋಕೆ ತಗೋಳೋಕ್ಕ ಪ್ರಯತ್ನ ಮಾಡ್ತಾರೆ ಬಟ್ ಹಳ್ಳಿಯಲ್ಲಿ ಇಲ್ಲಪ್ಪ ಅಷ್ಟಕ್ಕಾದ್ರ ಬರೋದಿಲ್ಲ ಇಷ್ಟಕಾದ್ರೆ ಇಷ್ಟುಕ್ಕಾದ್ರೆ ನಾ ಕೊಡ್ತೀವಿ ಇಷ್ಟು ಇಷ್ಟು ಸಾವ್ರಕ್ಕೆ ಆದ್ರೆ ನಾವು ಕೊಡ್ತೀವಿ ಅಷ್ಟು ಸಾವ್ರಕ್ಕೆ ಅಂತೇಳ್ಬಿಟ್ಟು ಕೊಡೋಕೆ ಇವರು ಪ್ರಯತ್ನ ಮಾಡ್ತಿರ್ತಾರೆ